ನಮ್ಮ ಮನೆಯ ಹತ್ತಿರ ತುಂಬ ನದಿ ಇತ್ತು ಮೊದಲು ಈ ನಾನು ಚಿಕ್ಕದಿರುವಾಗ ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದೆ ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ತುಂಬ ಇರ್ತಿತ್ತು ಅದನ್ನು ಹಿಡಿಯಲು ನಾವು ನಮ್ಮ ಅಮ್ಮನ ಸೀರೆ ಕೊಂಡೋಗ್ತಿದ್ದೆ ಅದು ಆ ಸೀರೆಯಲ್ಲಿ ನಾನು ನನ್ನ ಗೆಳತಿ ಎರಡೂ ಬದಿ ಹಿಡ್ಕೊಂಡು ತುಂಬ ಮೀನು ಹಿಡೀತಿದ್ದೆ ಮತ್ತೆ ಅದನ್ನು ಮನೆಗೆ ತಂದು ನಮ್ಮ ಬಾವಿ ಉಂಟು ಅದಕ್ಕೆ ಹಾಕಿ ದೊಡ್ಡದು ಮಾಡಿ ಸಾಕ್ತಿದ್ವಿ ಮತ್ತು ನಮ್ಮ ಮನೆ ಎಲ್ಲೂರು ದೇವಸ್ಥಾನದ ಹತ್ತಿರ ಅಲ್ಲಿ ದೊಡ್ಡ ಕೆರೆ ಇದೆ ಅಲ್ಲಿ ತುಂಬ ಜಾತಿಯ ಮೀನುಗಳು ತುಂಬ ಉಂಟು ಅದನ್ನೆಲ್ಲ ನಾವು ಹಿಡೀತಿದ್ದೋ ಮತ್ತು ಮನೆಗೆ ತಂದು ಪದಾರ್ಥ ಕೂಡ ಮಾಡ್ತಿದ್ದೇವೆ ಈಗೆಲ್ಲ ಅದಿಲ್ಲ ಮೊದಲು ಹಾಗೆಲ್ಲ ಇತ್ತು ಮತ್ತು ಇದು ಈಗಿನ ಮಕ್ಕಳು ಹಾಗೆ ಹೋಗೋದು ಇಲ್ಲ ಚಿಕ್ಕದಿರುವಾಗ ನಾವೆಲ್ಲ ತುಂಬ ಗಮ್ಮತ್ತಿತ್ತು ಎಲ್ಲ ಮೀನು ಹಿಡೀತಿದ್ದೆವು ಈಗ ಮನೆ ಸ್ನಾನ ಮಾಡಲು ಹೋಗುತ್ತಿದ್ದೆ ಈಗಿನ ಮಕ್ಕಳು ಸ್ನಾನ ಮಾಡಲಿಕ್ಕೆ ಕೂಡ ಹೋಗುವುದಿಲ್ಲ ನದಿಗೆಲ್ಲ ಮೊದಲು ಚಿಕ್ಕದಿರ್ವಾಗ ತುಂಬ ಗಮ್ಮತ್ತು ಈಗ ಮದುವೆ ಆದ ಮೇಲೆ ನಮ್ಮ ಮನೆ ಹತ್ತಿರ ಕೂಡ ತುಂಬ ದೊಡ್ಡ ನದಿ ಉಂಟು ಅದರಲ್ಲಿ ನಾವು ದೊಡ್ಡ ದೊಡ್ಡ ಮೀನು ಹಿಡಿಯಲು ಹೋಗ್ತಿದ್ದೆವು ನಾವು ನನ್ನ ಗಂಡ ಮಕ್ಕಳು ಹೀಗೆಲ್ಲ ಹೋಗಿ ಅಲ್ಲಿ ಕೂಡ ಮೀನು ತಿಂ ತಂದು ನಾವು ಪದಾರ್ಥ ಮಾಡ್ತೇವೆ ಮತ್ತು ಯಾರಾದರೂ ಮೀನು ಹಿಡಿಯಲು ಹೋದರೆ ಅವರ ಹತ್ತಿರ ಹಣ ಕೊಟ್ಟು ತೆಗೆದುಕೊಳ್ತಿದ್ದೇವೆ ಮತ್ತು ಅದನ್ನು ತಂದು ತರ್ತಿದ್ದೇವೆ ಮನೆಗೆ ಹಾಗೇ ಹೀಗೆಲ್ಲ ತುಂಬ ಮೀನಿನ ವ್ಯವಸ್ಥೆಯೆಲ್ಲ ತುಂಬ ಇದೆ ಮೊದಲು ಹಾಗಿರಲಿಲ್ಲ ಚಿಕ್ಕ ಚಿಕ್ಕದ್ದೆಲ್ಲ ಇದ್ದು ಹಾಂ ಅದನ್ನೇ ಸಾರು ಮಾಡಿಕೊಂಡು ನಾವು ಇದು ಮಾಡ್ತಾ ಯಾವ